ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಅರವತ್ತ್ನಾಲ್ಕು ಆರು ಲಕ್ಷದ ಅರವತ್ತೈದು ಸಾವಿರದ ಐನೂರ ಎಪ್ಪತ್ತ್ನಾಲ್ಕು ಮೂರು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಎಪ್ಪತ್ತೆರಡು ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು